ಏನು ಸಮಾಚಾರಪ್ಪ ಆಯಿತು ಅಪ್ಪ ಬರಣ ಮತ್ತು ಎಲ್ಲ ಬೀಗರು ಬಂದಾರಾ ಹಾಂ ಊಟದ ವ್ಯವಸ್ಥೆ ಏನು ಮಾಡಿರೆಪ್ಪ ಹಾಂ ಆಯ್ತು ತಗೋಳಪ್ಪ ಏನೇನನ

ಹಾಂ

ಮೊಸರು ಮಜ್ಜಿಗೆ ತಂದಿದ್ಯೇನಪ್ಪಾ ಹಾಂ ಆಯ್ತು ಆಯಿತು ಹಾಂ ಹಾಂ ಎಲ್ಲರೂ ಒಟ್ಟು ದಾವತ್ತಾ ಹಾಂ ಆಯ್ತು ಹೇಳಪ್ಪ ಹಾಂ ಹಾಂ ಹಾಂ ಇನ್ನೇನು ಸಮಾಚಾರಪ್ಪ ಎಲ್ಲರ ಕರ್ಕಂಡು ಬಂದು ಬಿಡ್ಲಾ ತೊಂಬರ್ತೇವಪ್ಪ ನೀನು ಕರೆದು ಹೆಚ್ಚಾ ನಾವು ತೊಗೊಂಬರೋದು ಹೆಚ್ಚಾ ಹಂಗೇನ್ ಇಲ್ಲಪ್ಪ ತರ್ತಿವಪ್ಪ ತರದೆ ಹೆಂಗೆ ಇರ್ತೀವಿ ಕಾರ್ಯಕ್ರಮ ಮೊದಲೇ ಪೋನ್ ಮಾಡೀಯಾ ಹಾಂ ಎಲ್ಲ ತೊಗೊಂ ಬರ್ತೀವಮ್ಮ ಹಾಂ ಇನ್ನೇನು ಇಲ್ಲಮ್ಮ